ಬ್ಯಾಗ್ ಅಂದರೆ ಸ್ಟೂಡೆಂಟ್ಗಳಿಗೆ ನೆನಪಾಗೋದು ಅದರೊಳಗಡೆ ಇರೋ ಪುಸ್ತಕಗಳು ಮತ್ತೇ ಅದರೊಳಗಡೆ ಇರೋ ತಿಂಡಿ ತಿನಿಸುಗಳು ಆದ್ರಿಂದ ನಾವು ಸ್ಟೂಡೆಂಟ್ ಆಗಿರೊದ್ರಿಂದ ಬ್ಯಾಗ್ನ ತುಂಬ ಇಷ್ಟಪಡ್ತೀವಿ ಬ್ಯಾಗ್ನ ಎ ಯಾವ್ಯಾವ ವಿಧವಾದ ಬ್ಯಾಗ್ಗಳಿದ್ದಾವೆ ಅಂತ ನಾವು ಎಲ್ಲ ಕಡೆಯೂ ಸರ್ಚ್ ಮಾಡ್ತೀವಿ ಆದ್ರಿಂದ ನಾವು ಒಳ್ಳೆಯ ಕ್ವಾಲಿಟಿ ಬ್ಯಾಗ್ನ ತಗೋತೀವಿ ಯಾಕೆಂದರೆ ಡೈಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಳ್ಳೆಯ ಗುಣಮಟ್ಟದ ಬ್ಯಾಗ್ ಇರಬೇಕು ಮತ್ತೆ ನಾವು ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದರುನೂ ನಾವು ಬ್ಯಾಗ್ನ ಬಳಸ್ತೀವಿ ಬ್ಯಾಗು ಯಾರಿಗೆ ತಾನೇ ಉಪಯೋಗ ಇಲ್ಲ ಕೆಲಸ ಮಾಡೋರಿಂದ ಹಿಡಿದು ಕೆಲಸ ಮಾಡೋರಿಂದ ಹಿಡಿದು ಚಿಕ್ಕ ಮಕ್ಳುವರೆಗೂ ಬ್ಯಾಗು ಉಪಯೋಗ ಇದೆ ಆದ್ರಿಂದ ಬ್ಯಾಗ್ನ ಎಲ್ಲರೂ ಯೂಸ್ ಮಾಡ್ತಾನೆಯಿದ್ದಾರೆ ಬ್ಯಾಗಲ್ಲಿ ತುಂಬ ಕಂಪ್ನಿಗಳು ಇದ್ದಾವೆ ಆದರೆ ನಾವು ಬ್ಯಾಗ್ನ ಅದನ್ನ ರೀಯೂಸ್ ಮಾಡ್ಬೋದು ಮತ್ತೆ ಅದನ್ನು ಮರುಬಳಕೆ ಮಾಡೋದ್ರಿಂದ ತುಂಬ ಉಪಯೋಗ ಇದ್ದಾವೆ ಆದ್ರಿಂದ ನಾವು ಯಾವಾಗ್ಲೂ ಬಟ್ಟೆ ಬ್ಯಾಗ್ನ ಉಪಯೋಗ ಮಾಡಬೇಕು ಅದು ಅದು ನಮ್ಮ ಪರಿಸರಕ್ಕೆ ಹಾನಿ ಮಾಡಲ್ಲ ಆದ್ರಿಂದ ನಾನು ಯಾವಾಗಲೂ ಬ್ಯಾಗ್ನ ಇಷ್ಟಪಡ್ತೀನಿ ಬ್ಯಾಗ್ ಅಂದರೆ ತುಂಬ ಬಳಕೆ ಮಾಡ್ತೀನಿ